ಅಲೋ ಹಾಂ ಹೇಳಿ ಏನು ಬೇಕಮ್ಮ

ಇದಾವೆ ಇದಾವೆ ಇದಾವಮ್ಮ ಏನು ಬೇಕು ನಿಮ್ಗೆ ಫ್ರಿಜ್ ಇದೆ ಫ್ಯಾನ್ ಇದೆ ಇಸ್ತ್ರಿ ಪೆಟ್ಟಿಗೆ ಇದೆ ಏನಮ್ಮ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಸರಿ ನೋಡಮ್ಮ ಇದು ಸಿಂಗಲ್ ಡೋರಿಂದು ಫ್ರಿಜ್ ಇದೆ ಇದು ಯುಗಾದಿ ಹಬ್ಬದ ಆಫರ್ ಇದೆ ಆಫರ್ ಏನಪ್ಪ ಅಂತಂದರೆ ಒಂದು ಫ್ರಿಜ್ ತಗೊಂಡ್ರ್ ಅಂತಂದರೆ ಅದ್ರ ಜೊತಿಗೆ ಒಂದು ಇಸ್ತ್ರಿ ಪೆಟ್ಟಿಗೆ ಕೊಡ್ತಿವಿ ನಾವು ಈಗ ಒಂದು ಇಸ್ತ್ರಿ ಪೆಟ್ಗೆನ ಫ್ರೀ ಆಗಿ ಸಿಗ್ತದೆ ನಿಮಗೆ ಸರಿನಮ್ಮ ಯಾವಾಗ ಬರ್ತೀರಿ ಬರ್ರಿ ಬರ್ರಿ ಬರ್ರಿ ಬರ್ರಿ ಬರ್ರಿ ಬರ್ರಿ ಓಕೆ ಇಡ್ಲಮ್ಮ ಹಾಂ

ಐತೆ ಆಯಿತಮ್ಮ ಆಯ್ತು ಆಯ್ತು ಹ್ಞೂ